ಹಬ್ಬಗಳು ಅಂತ ಬಂದಾಗ ನಾವು ಗಣೇಶ ಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡುತ್ತೇವೆ ಈ ಹಬ್ಬದಲ್ಲಿ ನಾವೇ ಗಣೇಶನ ವಿಗ್ರಹವನ್ನು ಮಾಡುತ್ತೇವೆ ಗಣೇಶ ವಿಗ್ರಹವನ್ನು ಮಾಡುವುದಕ್ಕಾಗಿ ನಾವು ಕೆರೆಯಿಂದ ಜೇಡಿ ಮಣ್ಣನ್ನು ತಗೆ ತೆಗೆದುಕೊಂಡು ಬಂದು ಆ ಮಣ್ಣಿನಿಂದ ವಿಗ್ ಗಣೇಶ ವಿಗ್ರಹವನ್ನು ಮಾಡುತ್ತೇವೆ ಅದಕ್ಕೆ ನಾವು ಯಾವುದೇ ರೀತಿಯ ಬಣ್ಣಗಳನ್ನು ಹಾಕುವುದಿಲ್ಲ ಏಕೆಂದರೆ ಗಣೇಶನನ್ನು ನೀರಿನಲ್ಲಿ ಬಿಟ್ಟಾಗ ನೀರು ಎಲ್ಲ ಕಲುಷಿತಗೊಂಡು ಎ ಚೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜನರಿಗೆ ಗಾಳಿಯಲ್ಲಿ ಎಲ್ಲಾ ಕಲುಷಿತವಾಗಿ ಹೋಗುತ್ತದೆ ಎಂದು ನಾವು ಗಣೇಶನನ್ನು ಬರೀ ಮಣ್ಣಿನಿಂದ ವಿಗ್ರಹವನ್ನು ಮಾಡಿ ಹಾಗೆಯೇ ಅದನ್ನು ಕೂರಿಸಿ ಅಲ್ಲಿ ನಾವು ಅದರ ಗಣೇಶನ ವಿಗ್ರಹದ ಮುಂದೆ ಹಣ್ಣು ಹಂಪಲು ಹಾಗು ಕಜ್ಜಾಯ ಜಿಲೇಬಿ ಹೀಗೆ ಮುಂತಾದ ಸಿಹಿ ತಿಂಡಿ ತಿನಿಸುಗಳನ್ನು ಇಟ್ಟು ದೇವರಿಗೆ ಅವೂ ಹೂವಿನ ಅಭಿಷೇಕ ಪುಷ್ಪ ಎಣ್ಣೆಯ ಅದು ಎಣ್ಣೆಯ ಅಲಂಕಾರ ಎಲ್ಲ ಮಾಡಿ ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಅಲಂಕಾರ ಮಾಡಿ ಕೂರಿಸುತ್ತೇವೆ ಹಾಗೆಯೇ ಗಣೇಶನ ವಿಗ್ರಹವನ್ನು ನಾವು ಐದು ಐದರಿಂದ ಹನ್ನೊಂದು ದಿನ ಐದು ದಿನ ಹಾಗೆ ಒಂಬತ್ತು ದಿನದಲ್ಲಿ ಹನ್ನೊಂದು ದಿನದಲ್ಲಿ ನಂತರ ಇಪ್ಪತ್ತೊಂದು ದಿನದಲ್ಲಿ ಇಂದು ಮಹಾಗಣಪತಿಯನ್ನು ನಾವು ತರಿಸುತ್ತೇವೆ ಇದರಲ್ಲಿ ನಮಗೆ ಬಹಳ ಸಂತೋಷವನ್ನು ಮನಸ್ಸಿಗೆ ಉಂಟುಮಾಡುತ್ತದೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಗಣೇಶನ ವಿಗ್ರಹದಿಂದ ನಮಗೆ ಬಹಳ ಚೆನ್ನಾಗಿ ಸಹಾಯ ಆಗುತ್ತದೆ ಹಾಗೂ ಹಬ್ಬವನ್ನು ಚೆನ್ನಾಗಿ ಮಾಡುತ್ತೇವೆ